ನಮ್ಮ ಚಾಮರಾಜ ನಗರದಲ್ಲಿ ಫೇಮಸ್ಸಾಗಿ ಮುಸ್ಕಿನ ಜೋಳ ಬೆಳಿತೀನಿ ರಾಗಿ ಬೆಳಿತೀನಿ ಭತ್ತ ಬೆಳಿತೀನಿ ಮತ್ತು ಟೊಮೋಟೊ ಬೆಳಿತೀವಿ ಮತ್ತು ಸಣ್ಣ ಜೋಳ ಬೆಳಿತೀವಿ ಬಾಳೆ ಹಣ್ಣು ಬೆಳಿತೀವಿ ಬಾಳೆ ಹಣ್ಣು ಅಂತ ಅಂದ್ರೆ ನೇಂದ್ರ ಬಾಳೆ ಹಣ್ಣು ಇದೆ ಮತ್ತು ಏಲಕ್ಕಿ ಬಾಳೆ ಹಣ್ಣಿದೆ ಪಚ್ಚ ಬಾಳೆ ಹಣ್ಣಿದೆ ಎಲ್ಲನೂ ಬೆಳಿತೀವಿ ತರ್ಕಾರಿಗಳು ಬೆಳಿತೀನಿ ಹೆಚ್ಚಾಗಿ ತರಕಾರಿಗಳಂದ್ರೆ ಕ್ಯಾರೆಟಾಗ್ಲಿ ಬೀನ್ಸಾಗಲಿ ಬೀನ್ಸ್ ಅಲ್ಲಿ ನೆಲೆ ಬೇನ್ಸ್ ಅಂತ ಇದೆ ಮಾಮೂಲಿ ಬಿನಿಸ್ ಅಂತ ಇದೆ ಮತ್ತು ಹಿಂಗೆ ಹಲವಾರು ಬಿನ್ನೀಸ್ಗಳಲ್ಲಿ ತುಂಬ ಟೈಪ್ಗಳಿದೆ ಆಲೂಗೆಡ್ಡೆ ಬೆಳಿತೀವಿ ಆಲೂಗೆಡ್ಡೆ ನೆಲದಲ್ಲಿ ಒಳಗಡೆ ಬೆಳೆಯುತ್ತೆ ಕಡಲೆ ಕಾಯಿ ಬೆಳಿತೀವಿ ಅರಶಿಣ ಬೆಳಿತೀವಿ ಮಾವಿನ ಹಣ್ಣು ಬೆಳಿತೀವಿ ಹಣ್ಣುಗಳೂ ಕೂಡ ಎಲ್ಲನೂ ಬೆಳಿತೀವಿ ಹಣ್ಣುಗಳು ಅಂತ ಅಂದ್ರೆ ಮಾವಿನ ಹಣ್ಣು ಬೆಳಿತೀವಿ ಸೀಬೆ ಹಣ್ಣು ಬೆಳಿತೀವಿ ನಂತರ ಪಪ್ಪಾಯ ಹಣ್ಣು ಬೆಳಿತೀನಿ ಅಂದರೆ ಪರಂಗಿ ಹಣ್ಣು ಬೆಳಿತೀವಿ ಪರಂಗಿ ಹಣ್ಣು ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗೋಲ್ಲ ಪರಂಗಿ ಹಣ್ಣಿನ ಸ್ವಲ್ಪ ದಿನದಲ್ಲೆ ಅದನ್ನು ತಿನ್ಕೊ ತಿಂದ್ಕೊಳ್ಬೇಕಾಗುತ್ತೆ ಸೀತಾಫಲ ಹಣ್ಣು ಬೆಳಿತೀವಿ ಸಪೋಟ ಹಣ್ಣು ಬೆಳಿತೀವಿ ನಂತರ ಸಪೋಟ ಹಣ್ಣು ಬೆಳೆದ ನಂತರ ಹಂಗೇನೆ ಇದೆ ತರಹಾವರಿ ಹಣ್ಣುಗಳು ತಾಜಾ ಹಣ್ಣುಗಳಾಗಲಿ ಈಗ ಆಲೂಗೆಡ್ಡೆ ಬರಿ ಬೆಳಿತೀವಿ ಮೆಣಸಿನ್ಕಾಯಿ ಬೆಳಿತೀವಿ ಮತ್ತೆ ಟೊಮೋಟೊ ಬೆಳಿತೀವಿ ಟೊಮೋಟೊದಲ್ಲಿ ರಸ್ ಗು ರಸಗುಲ್ಲ ಟೊಮೋಟೊ ಅಂತ ಇದೆ ಮತ್ತು ಹಂಗೇನೆ ಜಾಮೂನು ಟೊಮೋಟೊ ಇದೆ ಮಾಮೂಲಿ ಟೊಮೋಟೊ ಇದೆ ಹುಳಿ ಟೊಮೋಟೊ ಇದೆ ಟೊಮೋಟೊದಲ್ಲಿ ತುಂಬ ಥರದ ಟೊಮೋಟೊ ಇದೆ ಅದರಲ್ಲು ಕೂಡ ಬೆಳಿತೀವಿ ನಂತರ ಅದಾದ್ಮೇಲೆ ನಂತರ ಟೊಮೋಟೊದಲ್ಲಾದಮೇಲೆ ಕಡಲೆ ಕಾಯಿ ಬೆಳಿತೀವಿ ಕಡಲೆ ಕಾಯಿಯಲ್ಲಿ ನೆಲ ನೆಲಗಡ್ಲೆ ಕಾಯಿ ಹಮ್ಗಡ್ಲೆ ಕಾಯಿ ಅಂತ ಇದೆ ಈಗ ರಾಗಿ ಬೆಳಿತೀವಿ ರಾಗಿ ಬೆಳಿಬೇಕು ಅಂತ ಅಂದ್ರೆ ರಾಗಿನ ನಾವು ಬಿತ್ತನೆ ಮಾಡ್ತೀವಿ ಬಿತ್ತನೆ ಮಾಡಿದಾಗ ಅದು ಒಂದು ಸ್ವಲ್ಪ ದಿನ ಆದ್ಮೇಲೆ ಅದಕ್ಕೆ ನೀರಾಯಿಸ್ಬೇಕು ನೀರು ಹಾಯ್ಸಿದ ಮೇಲೆ ರಾಗಿ ಪೈರು ಬರುತ್ತೆ ರಾಗಿ ಬಂದು ಒಂದು ಆರೇಳು ತಿಂಗಳು ರಾಗಿ ಆದ್ಮೇಲೆ ರಾಗಿ ಹುಲ್ಲನ್ನ ಕೊಯ್ದು ರಾಗಿನ ಒಕ್ಕಣೆ ಮಾಡಬೇಕು ಒಕ್ಕಣೆ ಮಾಡಿದ್ಮೇಲೆ ರಾಗಿ ಬೆಳೆಯುತ್ತೆ ನೆಕ್ಸ್ಟ್ ಮುಸ್ಕಿನ ಜೋಳ ಹಾಕ್ತೀವಿ ಮುಸ್ಕಿನ ಜೋಳದಲ್ಲಿ ಸಣ್ಣ ಜೋಳ ಮುಸ್ಕಿನ ಜೋಳ ಎರಡೂ ಇದೆ ಮುಸ್ಕಿನ ಜೋಳ ಸಣ್ಣ ಜೋಳ ಎರಡರಲ್ಲೂ ಮುಸ್ಕಿನ ಜೋಳ ಹಾಕ್ತೀವಲ್ಲ ಮುಸ್ಕಿನ ಜೋಳ ಅಂತ ಅಂದ್ರೆ ಅದನ್ನು ಬಿತ್ತಿದಾಗ ಅದು ದಪ್ಪ ದಪ್ಪ ಬರುತ್ತೆ ಪಾಪ್ಕಾರ್ನ್ಗಳಿಗೆಲ್ಲ ಯೂಸಾಗುತ್ತೆ ಮುಸ್ಕಿನ ಜೋಳ ಅದರಲ್ಲಿ ಉದ್ದಿಕ್ಕಿರುತ್ತೆ ಅದು ಕಾಸುಗಳಿಗೆ ಕಡ್ಡಿ ಕೂಡ ಆಗುತ್ತೆ ಹಂಗೆ ಮುಸ್ಕಿನ ಜೋಳ ಆಗುತ್ತೆ ಮುಸ್ಕಿನ ಜೋಳದಲ್ಲಿ ತಿಂಡಿ ಕೂಡ ಮಾಡ್ತಾರೆ ಸಣ್ಣ ಜೋಳದಲ್ಲೂ ಕೂಡ ಮಾಡ್ತಾರೆ ಮುದ್ದೆ ಎಲ್ಲದನ್ನೂ ಹಾಗಾಗಿ ಮಾಡ್ತೀವಿ ನೀರಾವರಿಯಲ್ಲಿ ನಮ್ಮದೆಲ್ಲ ಆಲ್ಮೊ ನಮ್ಮದೆಲ್ಲ ನೀರಾವರಿ ಅಂದರೆ ಕೊಳವೆ ಬಾವಿ ಇರುತ್ತೆ ಬೋರ್ವೆಲ್ ಹಾಕ್ಸಿರ್ತೀನಿ ಅಲ್ಲಿಂದ ನೀರು ಬರುತ್ತೆ ಮೋಟ್ರನ್ನು ಓಡ್ಸ್ಕೊಳ್ತೀ ನಿ ಆವಾಗವಾಗ ಏನಾದರೂನು ಪ್ರಾಬ್ಲಮ್ ಆದರೂ ಕೂಡ ಮೋಟ್ರನ್ನು ರೆಡಿ ಮಾಡಿಸ್ಕೊಂಡು ನೀರಾವರಿಲೆ ಮಾಡ್ಕೊಳ್ತೀನಿ ಹಸು ಕರುಗಳೆಲ್ಲ ಇರ್ತವೆ ಹಸುಗಳಲ್ಲಿ ಮೂರನೆ ಲಕ್ ಥರ ಇರುತ್ತೆ ಕರು ಇರುತ್ತೆ ಎಲ್ಲ ಇರುತ್ತೆ ಹಂಗೇನೆ ನಾವು ಬೆಳೆದಂತಹ ಮುಸ್ಕಿನ ಜೋಳದ ಕಡ್ಡೀನ ಅಲ್ಲಿಗೆ ಹಾಕ್ಬೋದು ಹಸುಗಳಿಗೆ ಅದರಿಂದ ಅದು ಎರಡೆರಡು ಥರ ಆಗುತ್ತೆ ನಾವು ಮಾಡಬೇಕಾದ್ರೆ ಒಂದೊಂದು ಫಸ್ಲನ್ನ ಆರಾರು ತಿಂಗ್ಳಿಗು ಮಾಡ್ತೀವಿ ಈಗ ಹೂಕೋಸು ಅಂತ ಇರುತ್ತೆ ಹೂಕೋಸು ಅದನ್ನು ಮೂರು ತಿಂಗ್ಳಿಗೆ ಒಂದ್ಸಲ ಅದನ್ನು ಕಟಾವಿಗೆ ಬತ್ತೆ ಮೂರು ತಿಂಗ್ಳಿಗೆ ಒಂದ್ಸರ್ತಿ ಹೂಕೋಸಾಕಿ ಇನ್ನು ಮೂರು ತಿಂಗ್ಳಿಗೆ ಒಂದ್ಸರ್ತಿ ಅದನ್ನು ಈ ಕಡೆ ಹಾಕಿದ್ದು ಅದನ್ನ ಆ ಕಡೆಗೆ ಹಾಕ್ದಾಗ ಹೂಕೋಸು ಆ ಹೂಕೋಸಾಗ್ಲಿ ಮಾಮೂಲಿ ಕೋಸಾಗಲಿ ನವಿಲು ಕೋಸಾಗಲಿ ಕಟಾವು ಮಾಡಿದ್ದಾದ್ ತಕ್ಷಣ ಅದು ಒಂದು ವಾರದ ಒಳಗಡೆ ಅಷ್ಟೆ ಅದನ್ನು ಬಳಸ್ಕೊಳ್ಬೇಕು ವಾರದ ಒಳಗಡೆ ಬೆಳೆಸಲಿಲ್ಲಂತಂದ್ರೆ ಎಲ್ಲ ಹಾಳಾಗಿ ಹೋಗ್ತದೆ ಯಾವುದೋ ಮುಸ್ಕಿನ ಜೋಳನಾಗಲಿ ಯಾ ಜೋಳನಾಗಲಿ ಅದು ಇದು ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗೋಲ್ಲ ಮೆಕ್ಕೆ ಜೋಳ ಆದರೂನು ಬಿಡುತ್ತೆ ಅದಾದ ನಂತರ ರಾಗಿನ ತುಂಬ ದಿನ್ಗಳಿಗೆ ಇಟ್ಕೊಳ್ಬೋದು ಅವರೆ ಕಾಳು ಬೆಳಿತೀವಿ ಕಾಳನ್ನು ನಾವು ತಲ್ತರ ಮಾಡಿ ಅದನ್ನು ಬಡಿದು ನೀಟಾಗಿ ಒಣಗಿಸಿ ಇಟ್ಕೊಂಡ್ರೆ ಅದೂ ಕೂಡ ತುಂಬ ದಿನ ಇಟ್ಕೊಳ್ಬೋದು ಹಾಗೆ ಹೆಸ್ರು ಕಾಳನ್ನ ಯೂಸ್ ಮಾಡ್ತೀವಿ ಹೆಸ್ರು ಕಾಳು ಏನಕ್ಕೆ ಬೆಳಿತೀವಿ ಅಂತ ಅಂದ್ರೆ ಸಾಂಬಾರ್ಗೆ ಆಗುತ್ತೆ ಅದನ್ನು ಉನಿ ಹಾಕ್ಬಿಟ್ಟು ಕೂಡ ತಿನ್ಬಹುದಾಗಿರುತ್ತೆ ಅದನ್ನು ಸಾಮಾನ್ಯವಾಗಿ ನೀರಾವರಿ ಜಮೀನಲ್ಲಿ ಮಾತ್ರ ಬೆಳೆಯೋಕ್ಕಾಗೋದು ಮಳೆಯಲ್ಲಿ ಬೆಳೆಯೋಕೆ ಹೋದ್ರೆ ಕೆಲವೊಂದ್ಸಲ ಅದು ಬೆಳಿಬೋದು ಕೆಲವೊಂದ್ಸಲ ಬೆಳಿದೇನು ಕೂಡ ಇರ್ಬೋದು ಇನ್ನೂ ಹಲ್ಸಂದೆ ಕಾಳು ಬೆಳಿತೀವಿ ಅವೆಲ್ಲ ಈ ನೆಲದಲ್ಲೇ ಅಂದರೆ ನೀರಾವರಿಯಲ್ಲೆ ಬರಬೇಕು ಈ ಮಳೆ ಇಲ್ಲದೆ ಇರೋ ಟೈಮಲ್ಲಿ ಹಾಕ್ದಾಗ ಅದು ಬರೋದಕ್ಕೆ ಹೋಗೋಲ್ಲ ಹಸಿ ಕಡಲೆ ಅಂತ ಬಿತ್ತುತ್ತೀವಿ ಹಸಿ ಕಡಲೆನ ಅಂದರೆ ಇವಾಗ ಹಾಕಿರ್ತೀವಿ ಹಸಿ ಕಡಲೆನ ಅದು ಬಿರು ಬರೋಕ್ಕೆ ಮೂರು ನಾಲ್ಕು ದಿನ ಆಗುತ್ತೆ ಸೊಪ್ಪು ಬಿಟ್ಟು ಆಮೇಲೆ ಹಸಿ ಕಡಲೆ ಬಂದು ಅದು ಒಣಗಿ ಅದನ್ನು ಸಾಂಬಾರ್ಗೆ ಯೂಸ್ ಮಾಡ್ತಾರೆ ತಿನ್ನೋದಕ್ಕು ಯೂಸ್ ಮಾಡ್ತಾರೆ ಮತ್ತೆ ಕಡಲೆ ಹಿಟ್ಗು ಕೂಡ ಹಸಿ ಕಡಲೆನ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಇನ್ನೂ ಅದನ್ನ ಬಿಟ್ಟರೆ ಸೌತೆಕಾಯಿ ಬೆಳಿತೀವಿ ಸೌತೆಕಾಯಿನ ಆ ಹಂಬುಗಳಿಗೆ ಹಾಕಿ ಅದನ್ನು ಹಬ್ಬಿಸಿ ಸೌತೆಕಾಯಿನ ಬೆಳೆದು ಅದನ್ನು ಮಾರ್ಕೆಟಿಂಗ್ ಮಾಡ್ತೀನಿ ಸೌತೆಕಾಯಿನ ಮಾಮ್ಲಿ ಕ್ಯಾ ತಿನ್ನೋದಕ್ಕೆ ಅದನ್ನು ಯೂಸ್ ಮಾಡ್ಕೊಳ್ತಾರೆ ಆ ನಂತರ ಅದನ್ನು ಮಾರ್ಕೆಟಿಗೆ ಕೂಡಾ ಹಾಕ್ತಾರೆ ವ್ಯಾಪಾರ ಕೂಡ ಚೆನ್ನಾಗಾಗುತ್ತೆ ಅದಾದ್ಮೇಲೆ ಸೂರ್ಯಕಾಂತಿ ಬೆಳಿತೀವಿ ಸೂರ್ಯಕಾಂತಿ ಸೂರ್ಯಕಾಂತಿಲಿ ಸೂರ್ಯಕಾಂತಿ ಬೆಳಿತೀವಿ ಸೂರ್ಯಕಾಂತಿನ ಬಿತ್ತುತೀವಿ ಬಿತ್ತಿದಾಗ ಅದು ಹೂವಾಗುತ್ತೆ ಸ್ವಲ್ಪ ದಿನ ಅದನ್ನ ಚೆನ್ನಾಗಿ ನೀರು ಹಾಯಿಸಿ ಗೊಬ್ಬರ ಹಾಕಿ ಸೂರ್ಯಕಾಂತಿ ಬೆಳಿಬೇಕು ಸೂರ್ಯಕಾಂತಿ ಬೆಳೀತಿದೆ ಸೂರ್ಯಕಾಂತಿ ಬೆಳೆದ ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬೇಕು ನೀರು ಹಾಕಿ ಅದನ್ನು ಹೂ ಬಂದಾಗ ಹೂವಾದ್ಮೇಲೆ ನಂತರ ಅದನ್ನು ನಾವು ಸ್ವಲ್ಪ ದಿನ ಒಣ್ಗಿಸಿ ಬಿಟ್ಟು ಒಣಗಿಸ್ದ್ಮೇಲೆ ಅದನ್ನು ನಾವು ಮಿಶಿನ್ ಅಲ್ಲಿ ಅದನ್ನು ಸೂರ್ಯಕಾಂತಿ ಎತ್ತಿಸಿಬಿಟ್ಟು ಅದನ್ನ ಮಿಲ್ ಮಾಡಿಸಿ ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ಮಾರುಕಟ್ಟೆಗೆ ಕೊಟ್ಟಾಗ ಅದರಲ್ಲಿ ಚೆನ್ನಾಗಿ ಒಣಗಿದ್ನ ಅದು ಫಲವತ್ತತೆ ಆಗಿ ಬಂದಿದ್ದರೆ ಅದನ್ನು ಎಣ್ಣೆಗೆ ಆ ಯೂಸ್ ಮಾಡ್ತಾರೆ ಅದಾದ್ಮೇಲೆ ಎಲ್ಲ ಮುಗೀತದೆ ಅದು ಆದ್ಮೇಲೆ ನೆಕ್ಸ್ಟ್ ಏನು ಅರ್ಸಿ ಅರಶಿಣ ಹಾಕ್ತೀವಿ ಅರಶಿಣ ಕೂಡ ಅದೇ ಥರ ಅದನ್ನು ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಅದು ಆರು ತಿಂಗ್ಳು ಆಗುತ್ತೆ ಅರಶಿಣ ಬೆಳೆಯೋದಕ್ಕೆ ಅರಶಿಣ ಬೆಳೆದ ತಕ್ಷಣ ಅದು ಆರು ತಿಂಗಳಿಗೆ ಬೆಳೆದು ಇದಾಗುತ್ತೆ ಆ ಅರಶಿಣ ಬಿಟ್ಟರೆ ಇನ್ನೂ ನಮ್ಮ ಕಡೆ ಬಾಳೆಗಳನ್ನ ಹಾಕ್ತೀವಿ ಬಾಳೆ ಆದ್ಮೇಲೆ ಹೂಕೋಸು ನಾರ್ಮಲ್ ಕೋಸು ಎಲ್ಲನೂ ಇದು ಮಾಡ್ಕೊಂಡಿರ್ತೀವಿ ನೆಕ್ಸ್ಟು ಅದಾದ್ಮೇಲೆ ತೆಂಗಿನ ಸಸಿಗಳನ್ನ ನೆಟ್ಟಿರ್ತೀವಿ ತೆಂಗಿನ ಸಸಿ ನೆಟ್ಟಾಗ ಅದು ಫಲವತ್ತತೆಯಲ್ಲಿ ಬಿಡುತ್ತೆ ಆ ಫಲವತ್ತತೆಯಲ್ಲಿ ಬಿಟ್ಟಮೇಲೆ ಅದನ್ನು ಕಾಯಿಗಳನ್ನೆಲ್ಲ ಕಿತ್ಕೊಳ್ತೀವಿ ಕಿತ್ಕೊಂಡಾಗ ಹುರುಳಿ ಕಾಳು ಬಿತ್ತುತೀವಿ ಹುರುಳಿ ಕಾಳು ಕೂಡ ಬಿತ್ತುತೀವಿ ಹುರುಳಿ ಕಾಳು ಬಿಟ್ಟು ಮೆ ಹುರುಳಿ ಕಾಳು ಬಿತ್ತುತೀವಲ್ವ ಹುರುಳಿ ಕಾಳು ಬಿತ್ತಿ ಅದನ್ನು ಚೆನ್ನಾಗಿ ಬೆಳೆದು ಅದನ್ನು ಕೂಡ ಎತ್ತಿ ಇಡ್ತೀವಿ ಹುರುಳಿ ಕಾಳು ಚೆನ್ನಾಗಿರುತ್ತೆ ನಂತರ ಅದಾದ್ಮೇಲೆ ಹಲ್ಸಂದೆ ಕಾಳು ಅಂತ ಇರುತ್ತೆ ಅದು ಕೂಡ ಹಂಗೆ ಬಿತ್ತಿ ಬೆಳಿಯುವಂತಹದ್ದು ಅದು ಬಿಟ್ಟರೆ ಇನ್ನೂ ಭತ್ತ ಬೆಳಿತೀವಿ ಭತ್ತಕ್ಕೆ ಯಾವಾಗಲೂ ನೀರು ಇರ್ಬೇಕು ಹಾಗೆ ಭತ್ತದಿಂದ ಅಕ್ಕಿಯಾಗುತ್ತೆ ಆಮೇಲೆ ತೊಗರಿ ಬೇಳೆ ಬೆಳಿತೀವಿ ತೊಗರಿ ಬೇಳೆ ಬೆಳದಾಗ ತೊಗರಿ ಬೇಳೆಯಲ್ಲಿ ನಾವು ಹೆಂಗೆ ಅಂತ ಅಂದ್ರೆ ಫಸ್ಟು ಅದನ್ನು ಬೀಜ ಹಾಕಿ ಅಲ್ಲಿಂದ ಸ್ವಲ್ಪ ನೀರು ಹಾಯ್ಸಿ ಅದನ್ನು ಬಿತ್ತಬೇಕು ಅದನ್ನು ಬಿತ್ತು ಹಾಕ್ದಾಗ ಅದು ಹಂಗಾಗುತ್ತೆ ಬಿತ್ತಿ ನೆಕ್ಸ್ಟು ಅದು ಸ್ವಲ್ಪ ದಿನ ಆದ್ಮೇಲೆ ನೀರಾಕಿ ಚೆನ್ನಾಗಿ ಗೊಬ್ಬರ ಹಾಕಿ ಅದನ್ನು ಬೆಳೆಸ್ಬೇಕು ಅದನ್ನೆಲ್ಲ ಬೆಳೆಸಿದ್ಮೇಲೆ ಅದು ಹೂವಾಗಿ ಮತ್ತೆ ಕಾಯಿಯಾಗುತ್ತೆ ಆ ಟೈಮಲ್ಲಿ ಔಷಧಿ ಸಿಂಪಡನೆ ಮಾಡಬೇಕು ಅದಾದ್ಮೇಲೆ ಸಿಂಪಡನೆ ಆದ್ಮೇಲೆ ಅದು ಆಮೇಲೆ ಅದು ಕಾಯಿಗಳನ್ನ ಬಿಡುತ್ತೆ ಕಾಯಿಗಳು ಬಿಟ್ಟಿ ಸ್ವಲ್ಪೊತ್ತು ಹಳ್ಳ ಆದ್ಮೇಲೆ ಅದನ್ನು ನಾವು ಕೆಳಗಡೆ ಇಟ್ಕೊಂಡು ಅದನ್ನು ಒಕ್ಕಣೆ ಮಾಡಿ ಅದನ್ನು ತಗೊಳ್ಬೇಕು ಅದು ಬಿಟ್ಟರೆ ತೊಗರಿ ಕಾಳು ಮತ್ತೆ ಅವರೆ ಕಾಳು ಹಲಸಂದೆ ಕಾಳು ಹಸ್ರು ಕಾಳು ಎಲ್ಲ ಥರದ ಕಾಳುಗಳನ್ನ ಬೆಳಿತೀವಿ ಸೂರ್ಯಕಾಂತಿ ಚೆಂಡು ಮಲ್ಲಿಗೆ ಸೇವಂತಿಗೆ ಹೂಗಳು ಎಲ್ಲ ಥರದ್ನ ಹೂಗಳನ್ನು ಬೆಳಿತೀವಿ ಮೇನಾಗಿ ಭತ್ತ ಜಾಸ್ತಿ ಬೆಳಿತೀವಿ ರಾಗಿ ಮುಸ್ಕಿನ ಜೋಳ ಅಂದರೆ ಹಸುಗಳಿಗೆ ಎಲ್ಲ ಅದು ಹಸಿ ಹಿಟ್ಟಾಗಿ ಅದನ್ನು ಹಾಕ್ಬೋದು ಈಗ ಹೆ ಎತ್ಗಳಿರುತ್ತೆ ಹಸುಗಳಿರುತ್ತೆ ಕರುಗಳಿರುತ್ತೆ ಮೇಕೆ ಇರುತ್ತೆ ಕುರ್ಗ ಕುರಿ ಮರಿಗಳಿರ್ತವೆ ಇದೇ ಥರ ತುಂಬ ಇರ್ತವೆ ಅವಕ್ಕೆಲ್ಲ ಇದು ಆಗುತ್ತೆ ಅದರಿಂದ ಇದು ಏನು ಪ್ರಾಬ್ಲಮ್ ಇಲ್ಲದೆ ಆರಾಮಾಗಿ ಸ್ ಔಷಧಿಗಳ್ನ ಹಾಕಿ ಗೊಬ್ಬರ ಹಾಕಿ ಎಲ್ಲನೂ ಬೆಳೆಸ್ಬೇಕು ಅಷ್ಟೆ ಜೋಳದ ಥರದಲ್ಲಿ ಎರಡು ಮೂರು ಥರ ಜೋಳ ಇದೆ ಅವುಗಳ್ನೆಲ್ಲ ಮುಗಿ ಭಿತ್ತಿ ಮಾಡಿ ಬೆಳೆಸ್ಬೇಕು ಅದನ್ನು ಬಿಟ್ಟರೆ ಇನ್ನು ಹೂಗಳೆಲ್ಲ ಬೆಳಿತೀವಿ ಹೂಗಳನ್ನೆಲ್ಲ ಬೆಳೆಸಿದ್ಮೇಲೆ ಎಲ್ಲ ಮುಗೀತದೆ